ಬಾಲಿವುಡು ಬಾಲಿವುಡು ಅದರ ಉಡುಗೆ ತೊಡುಗೆ ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತದೆ ಅಂದರೆ ಒಂದು ಒಂದು ಆ ಫಿಲ್ಮ್ಗೆ ಸಿನಿಮ ಆಗಬೇಕಾದ್ರೆ ಅದರದ್ದೇ ಆದ ಒಂದು ನಿರ್ದಿಷ್ಟ ಅದಕ್ಕೆ ಉಡುಗೆ ತೊಡುಗೆ ಆವಶ್ಯಕ ಇರುತ್ತದೆ ಹಾಗೆಯೇ ಅದು ಸಿನಿಮ ಹಿಟ್ ಆದ ಮೇಲೆ ಈಗಿನ ಯುವಕರೆಲ್ಲ ಯುವಕ ಯುವತಿಯರು ಅದರ ಹಾಗೆಯೇ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಒಂದು ಈಗ ಒಂದು ಫಿಲ್ಮ್ ಬಂದರೆ ಕೆ ಜಿ ಎಫ್ ಅಂದರೆ ಒಂದು ಎಕ್ಸಾಂಪಲ್ಗೆ ಕೆ ಜಿ ಎಫ್ ಒಂದು ಸಿನಿಮ ಹಿಟ್ ಆಗಿ ಆಗಿದೆ ಹಾಗೆ ಎಲ್ಲರೂ ಅದು ಒಂದು ಸಿನಿಮ ಹೀರೊ ಹೇಗೆ ಇರ್ತಾನೊ ಹಾಗೆಯೇ ಇರ್ಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಒಂದು ಗಡ್ಡ ಹಾಗೆ ಬಿಡಲಿಕ್ಕೆ ನೋಡ್ತಾರೆ ಹೇರ್ಶ್ಟೈಲು ನೋಡ್ತಾರೆ ಹಾಗೆಯೇ ಅವನು ಯಾವ ರೀತಿಯ ಡ್ರೆಸ್ಸಿಂಗ್ ಸೆನ್ಸ ಮಾಡ್ತಾನೊ ಹಾಗೆಯೇ ಇನ್ನೊಂದು ಏನಂದರೆ ಒಂದು ಅಲ್ಲೂ ಅರ್ಜುನದ್ದು ಒಂದು ಫಿಲ್ಮ್ ಬಂದಿತ್ತು ಅವನಾಗೆಯೇ ಪುಷ್ಪ ಅಂತ ಒಂದು ಫಿಲ್ಮ್ ಬಂದಿತ್ತು ಅವನಾಗೆ ಸ್ಟೈಲ್ ಮಾಡಲಿಕ್ಕೆ ಈಗಿನ ಜನರೆಲ್ಲ ಇಷ್ಟಪಡ್ತಾರೆ ಹಾಗೆಯೇ ಒಂದು ಅವನ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಅವನ ಕ್ಯಾರೆಕ್ಟರ್ ಮೇಲೆ ಎಂತ ರೀಲ್ಸ್ ಮಾಡುವುದು ಹಾಗೇ ಇಷ್ಟಪಡ್ತಾರೆ ಮತ್ತೇನಂದರೆ ಅದೊಂದು ಟ್ರೆಂಡಾಗಿ ಹೋಗುತ್ತೆ ಹಾಗೆಯೇ ಎಲ್ಲ ಜನರೆಲ್ಲ ಈಗಿನ ಮೊಬೈಲಲ್ಲಿ ಒಂದು ಟ್ರೆಂಡ್ ಹೇಗೆ ಇದಾಗುತ್ತೆ ಅಂದರೆ ಒಂದು ನಿಮಿಷದೊಳಗೆ ಎಲ್ರ ಎಲ್ರ ಮೊಬೈಲ್ಗೆ ಹೋಗುತ್ತೆ ಅದೇ ರೀತಿಯಲ್ಲಿ ಅದು ರಪ್ಪ ಎಲ್ಲರೂ ಯುವಕ ಯುವತಿಯರಿಗೆ ಇದರ ಮೊಬೈಲ್ಗೆ ಹೋಗಿ ಅವ್ರ ಹಾಗೆ ಇರಲಿಕ್ಕೆ ಬಯಸ್ತಾರೆ ಮತ್ತು ಕೆಲವರು ಅವರ ಒಂದು ಸಿನಿಮದಲ್ಲಿ ಹೇಗೆಂದರೆ ಕೆಲವರು ಒಂದು ರ ಇಷ್ಟವಾಗುತ್ತೆ ಒಂದು ಕೆಲವು ಹೀರೋಗಳು ಇಷ್ಟವಾಗುತ್ತಾರೆ ಅವರಾಗೇ ಇರಲಿಕ್ಕೆ ಇಷ್ಟಪಡ್ತಾರೆ ಅವರ ಯಾವ ಫಿಲ್ಮ್ ಬಂದಿದೆ ಹಾಗೆಯೇ ಅವರು ಇರ್ಲಿಕ್ಕೆ ಇಷ್ಟಪಡ್ತಾರೆ ಮತ್ತೇನಂದರೆ ಕೆಲವು ಹೀರೋಯಿನ್ಸ್ ಅವರದ್ದು ಡ್ರೆಸ್ಸಿಂಗ್ಸಾ ಒಂದು ಸಿನಿಮಾ ಸಿನಿಮಾಕ್ಕೆ ಬೇಕಾದಾಗೆ ಇರುತ್ತೆ ಹಾಗೆಯೇ ಯುವತಿಯರು ಅದರ ಮೇಲೆ ಪ್ರಭಾವ ಬೀಳ್ತಾರೆ ಅವರಿಗೆ ಅದು ಟ್ರೆಂಡ್ ಇಷ್ಟವಾಗುತ್ತೆ ಅವರಾಗೆಯೇ ಡ್ರೆಸ್ಸಿಂಗ್ ಸೆನ್ಸ್ ಮಾ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಹಾಗೆಯೇ ಒಂದು ಹಾಗೆ ಯಾವ ಟ್ರೆಂಡ್ ಆಗುತ್ತೋ ನಮ್ಮ ಯುವತಿ ಯುವತಿಯರಿ ಯುವಕ ಯುವತಿಯರಿಗೆ ಈಗಿನ ಟ್ರೆಂಡ್ ಆಗುತ್ತೆ ಈಗಿನ ಟ್ರೆಂಡಾಗುವುದು ಅದರ ಹಾಗೆ ಅವರು ಅಥವಾ ಸಿನಿಮಗಳು ಹಿಟ್ ಆಗುತ್ತೋ ಹಾಗೆ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೋ ಹಾಗೆ ಅವ್ರ ಇಷ್ಟ ಪ ಅವರು ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ